ಈ ಥರ ಪರಿಸ್ಥಿತಿ ಬಂದರೆ ಆವಾಗ ಎಲ್ಲನೂ ಸಕರಾತ್ಮಕವಾಗಿ ಯೋಚನೆ ಮಾಡಬೇಕು ಆಮೇಲೆ ಯಾವ್ದನ್ನ ಫಸ್ಟು ಕೆಲಸ ಮುಗಿಸ್ಕೊಬೇಕೋ ಅದನ್ನ ಮುಗಿಸ್ಕೊಂಡು ಅದನ್ನು ಅದನ್ನ ಕೊಡ್ಬೇ ಕೊಡಬೇಕು ನಮ್ಮ ನಮ್ಮಲ್ಲೆಷ್ಟು ಚೆನ್ನಾಗಾಗುತ್ತೋ ಅಷ್ಟು ಕೆಲಸನ ಮಾಡಿ ಆ ಇದನ್ನ ಆ ಗುರಿನನವರು ನಾವು ಸ ಸ ಆ ಗುರಿಗೆ ನಾವು ತಲ್ಪಬೇಕು ಆದ್ದರಿಂದ ನಮ್ಮ ಜೊತೆಗಿರೋರನ್ನೂ ತಗೊಂಡು ಸೇರಿಸಿಕೊಂಡು ಆ ಒಳ್ಳೊಳ್ಳೆಯ ಉಪಾಯಗಳನ್ನ ಮಾಡಿ ಹೇಗೆ ನಾವು ಗುರಿ ತಲ್ಪ್ಬೊದು ಅಂತ ಹೇಳಿ ಮಾಡಬೇಕು ಆವಾಗ ನಾವು ಗುರಿ ತಲುಪೇ ತಲುಪುತ್ತೀವಿ ಯಾವಾಗಲೂ ನಕರಾತ್ಮಕವಾಗಿ ಯೋಚನೆನೇ ಯೋಚನೆ ಮಾಡಬಾರ್ದು ಸಕರಾತ್ಮವಕ್ಕವಾಗಿ ಯೋಚನೆ ಮಾಡಿ ನಾವು ಈ ಥರ ಮಾಡಿದರೆ ಹೀಗಾಗತ್ತೆ ಅಂತ ಅದನ್ನ ಯೋಚಿಸಿ ಮಾಡಬೇಕು ಆಮೇಲೆ ಯಾವುದು ಕೆಲಸ ಫಸ್ಟ್ ಮಾಡಬೇಕೊ ಅದನ್ನ ಮೊದಲಿಗೆ ಮಾಡಿ ಈಗ ಪರವಾಗಿಲ್ಲ ಆಮೇಲೆ ಮಾಡಿಕೊಂಡ್ರಾಗತ್ತೆ ಅನ್ನೋದನ್ನು ತುಂಬ ಜಾಸ್ತಿ ಇರೋ ಕೆಲಸನ ಫಸ್ಟ್ ಮೊದಲಿಗೆ ಆಗಿ ಮುಗಿಸ್ಕೊಬೇಕು ಆಮೇಲೆ ನಾವು ಇದು ಮಾಡ್ಕೊಬೇಕು ಆವಾಗ ಎಲ್ಲರನ್ನೂ ಸೇರ್ಸ್ಕೊಂಡು ಮಾಡಿದರೆ ನಾವು ಅಂದ್ಕೊಂಡಿರೋ ಕೆಲಸ ಬೇಗ ಆಗುತ್ತೆ ಆದ್ದರಿಂದ ಕೆಲಸ ಮುಗಿಯುತ್ತೆ ಆ ನಾವು ಆ ಗುರಿನ ತಲ್ಪಬೋದು ಫಸ್ಟು ನಮ್ಮಲ್ಲಿ ನಮಗೆ ನಂಬಿಕೆ ಇರಬೇಕು ನಾವು ಮಾಡೇ ಮಾಡ್ತೀವಿ ಆಗೇ ಆಗುತ್ತೆ ಆ ಥರ ಯೋಚನೆ ಮಾಡಿದರೆ ನಿಜವಾಗ್ಲೂ ಅದು ಆಗೇ ಆಗುತ್ತೆ ಆದ್ದರಿಂದ ಯಾವಾಗಲೂ ಸಕರಾತ್ಮಕವಾಗಿ ಯೋಚನೆ ಮಾಡಬೇಕು ಇಂಥದ್ದು ಮಾಡಬೇಕು ಅಂದ್ಕೋ ಅಂದುಕೊಂಡರೆ ಅದನ್ನು ಬಿ ಹಟಬಿಡದೆ ಮಾಡಿದರೆ ಅದು ಆಗೇ ಆಗುತ್ತೆ ಆದ್ದರಿಂದ ಯಾವಾಗಲೂ ನಾವು ಆಮೇಲೆ ತುಂಬ ತಲೆಗೆ ಯೋಚನೆ ಕೊಡಬಾರ್ದು ಆರಾಮಾಗಿ ಇದ್ದು ಮಾಡಿದರೆ ನಾವು ಮಾಡೋ ಕೆಲಸ ಚೆನ್ನಾಗೇ ಆಗುತ್ತೆ